ನಮ್ಮ ದೇಶ ನಮ್ಮ ರಾಜ್ಯದ ಬಗ್ಗೆ ಹೇಳ್ಬೇಕು ಅಂದರೆ ನಮ್ಮ ರಾಜ್ಯದಲ್ಲಿ ನಾವು ಹಲವು ಜಿಲ್ಲೆಗಳನ್ನು ವೀಕ್ಷಣೆ ಮಾಡಿದ್ದೀವಿ ಮೈಸೂರು ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಬಿಜಾಪುರದಲ್ಲಿ ಗೋಲ್ಗುಮ್ಮಜ ವೀಕ್ಷಣೆ ಮಾಡಿದ್ದೀವಿ ಮೈಸೂರಿನಲ್ಲಿ ಮೈಸೂರು ಅರಮನೆ ವೀಕ್ಷಣೆ ಮಾಡಿದ್ದೀವಿ ನಂದಿ ಬೆಟ್ಟವನ್ನು ನೋಡಿದ್ದೀವಿ ಆಮೇಲೆ ನೆಕ್ಸ್ಟು ನಮ್ಮ ದೇಶದಲ್ಲಿ ಆಂಧ್ರ ಕೇರಳ ಕೇರಳಕ್ಕೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅವರ ಮಾಲೆಯನ್ನು ಧರಿಸಿ ಆ ಕೇರಳ ವೀಕ್ಷಣೆ ಮಾಡ್ಕ್ಯಂಡು ಬಂದಿದ್ದೀವಿ ಆಮೇಲೆ ಅದೇ ತದನಂತರ ನೆಕ್ಸ್ಟು ಹೇಳ್ಬೇಕಪ್ಪಾ ಅಂದರೆ ಮಹಾರಾಷ್ಟ್ರ ಶಿರ್ಡಿ ಶೆನಿ ಶಿಂಗಾಪ್ರ ಕೊಲ್ಲಾಪುರ ಮಹಾಲಕ್ಷ್ಮೀ ಹಲ್ವಾರು ದೇವಸ್ಥಾನಗಳನ್ನು ಸುತ್ಯಡ್ಕೊಂಡು ಬಂದಿದ್ದೀವಿ ನಮ್ಮ ರಾಜ್ಯದಲ್ಲಿ ಆತು ಹೆಚ್ಚು ವೀಕ್ಷಣೆ ಸ್ಥಳ ವೀಕ್ಷಣೆ ಮಾಡಬೇಕಪ್ಪ ಅಂದರೆ ನಾವು ಶಿವಮೊಗ್ಗದ ಆಗುಂಬೆ ಇದರಲ್ಲಿ ಜೋಗ್ ಪಾಲ್ಸು ಬನವಾಸಿ ಶೃಂಗೇರಿ ಹೊರ್ನಾಡು ಕುಕ್ಕೆ ಸುಬ್ರಹ್ಮಣ್ಯ ಮದುರೈ ಮೀನಾಕ್ಷಿ ಪದ್ಮನಾಭೇಶ್ವರ ಈ ದೇವಾಲ್ಯುಗುಳಲ್ಯ ಭೇಟಿ ಮಾಡಿ ಬಂದಿದ್ದೀವಿ ಆದರೆ ಅದ್ಭುತ ಏನಪ್ಪ ಅಂದ್ರೆ ಜೋಗ್ ಪಾಲ್ಸ್ ನಾವು ಡಿಶೆಂಬರ್ ತಿಂಗಳಲ್ಲಿ ನೋಡ್ತಕ್ಕಂಥ ಒಳ್ಳೆಯ ಪ್ಲೇಸ್ ಅದು ಭಾಳ ಚೆನ್ನಾಗಿದೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಪ್ರಯಾಣದ ಉದ್ದೇಶ ಹ್ಯಾಗಿತಪ್ಪ ಅಂತಂದರೆ ನಾವು ನೋಡಿರ್ತಕ್ಕಂಥ ಒಳ್ಳೊಳ್ಳೆಯ ಸ್ತಳಗಳು ಇಸೋ ವರೆಗೆ ನಾನು ಹೇಳಿದ್ದೀನಲ್ಲ ಭಾಳ ಚೆನ್ನಾಗಿದ್ವು ಆಮೇಲೆ ನಮ್ಮ ರಾಜ್ಯದಲ್ಲಿ ದೇವಸ್ಥಾನಗಳಲ್ಲಿ ಊಟದ ವ್ಯವಸ್ಥೆ ಭಾರಿ ಚೆನ್ನಾಗಿದೆ ಧರ್ಮಸ್ಥಳ ಅಂದ್ರೆ ಇಡೀ ಧರ್ಮದಿಂದ ಕಾಪಾಡಿರ್ತಕ್ಕಂಥ ದೇವರು ಶ್ರೀ ಮಂಜುನಾಥ ಅವರು ಆಮೇಲೆ ನೆಕ್ಸ್ಟು ಅನ್ನಪೂರ್ಣೇಶ್ವರಿ ಹೊರ್ನಾಡು ಅಲ್ಲಿ ಕೂಡ ಊಟದ ವ್ಯವಸ್ಥೆ ಭಾರಿ ಚೆನ್ನಾಗಿದೆ ಆಮೇಲೆ ನೆಕ್ಸ್ಟು ಶೃಂಗೇರಿ ಶೃಂಗೇರಿಯಲ್ಲಿ ನೋಡ್ತಕ್ಕಂಥದ್ದು ಮೀನು ಮೀನುಗಳು ಮೀನಿನ ಆಮೇಲೆ ಶೃಂಗೇರಿ ಶಾರದಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಮೊದ್ಲ್ನೇ ಅಕ್ಷರ ಅಲ್ಲಿ ಹ ಹಾ ಹೊಂ ಅಂತನ್ನು ಬರ್ಸ್ತಾರ ಯಾಕಂದರೆ ಇವನು ಒಳ್ಳೆಯ ಹುಡುಗ ಒಳ್ಳೆಯ ಚುರುಕಾಗಿ ಬೆಳಿತಾನೆ ಮುಂದಿನ ದಿನ್ಗೊಳಗ ಭಾರಿ ಚೆನ್ನಾಗಿ ಆಕ್ಟಿವ್ಯಾಗಿ ಇರ್ತಾನೆ ಅಂತ್ಹೇಳಿ ಇದು ಈವೆಲ್ಲ ನಮ್ಮ ರಾಜ್ಯದಲ್ಲಿಯಾಗಲೂ ನಮ್ಮ ನೆರೆಯ ರಾಜ್ಯುಗಳಾಗಲೂ ಆಮೇಲೆ ಆಂಧ್ರಪ್ರದೇಶ ಮಂತ್ರಾಲಯ ಮಂತ್ರಾಲಯದಲ್ಲಿ ಪ್ರತಿನಿತ್ಯ ದಾಸೋಹ ಇರ್ತದೆ ಅಲ್ಲಿ ಹ ಪರಿಮಳ ಪ್ರಸಾದ ಅಂತ ನೀಡ್ತಾರೆ ಆ ಪರಿಮಳ ಪ್ರಸಾದನ ತಿಂದರೆ ರಾಘವೇಂದ್ರ ಸ್ವಾಮಿ ಅವರ ಭಾಳ ಅದ್ಭುತವಾಗಿ ಇರ್ತತೆ ಮತ್ತು ಶ್ರೀಶೈಲ ಶ್ರೀಶೈಲ ಮಲ್ಲಿಕಾರ್ಜುನ ಆಂಧ್ರಪ್ರದೇಶದಲ್ಲಿ ಮತ್ತು ಇನ್ನು ಕನಕ ದುರ್ಗಮ್ಮ ಟೆಂಪಲ್ ಅಂತ ಇದೆ ಆಂಧ್ರದಲ್ಲಿ ಆಮೇಲೆ ತಿರುಪತಿ ತಿರುಪತಿ ಲಡ್ಡು ಇಡೀ ದೇಶಕ್ಕೆ ಪೇಮಸ್ಸು ಯಾರೆ ಆಗಲೂ ತಿರುಪತಿ ತಿಮ್ಮಪ್ಪನ ಲಡ್ಡು ಅಂತಂದ್ರೆ ಭಾರಿ ಚೆನ್ನಾಗಿದೆ ಭಾಳ ಒಂದು ತುಪ್ಪದಿಂದ ಕೊರ್ದಿರ್ತಕ್ಕಂಥ ಲಡ್ಡು ಈ ರೀತಿ ಚೆನ್ನಾಗಿದೆ ಅಂತ ಹೇಳಿ ಮತ್ತು ಇನ್ನ ಬೇಲೂರು ಹಳೆಬೀಡು ಹಾಸ್ನ ಇವೆಲ್ಲ ಸುತ್ತಾಕಿ ನಾವು ಬಂದಿದ್ದೀವಿ ದೇಶದಲ್ಲಿ ಇರ್ತಕ್ಕಂಥ ಐದು ರಾಜ್ಯಗಳನ್ನು ನಾವು ಸುತ್ತಕ್ಕೆ ಬಂದಿದ್ದೀವಿ